ಹೆಲೋ ಇದು ಆಂಬೂರ್ ಬಿರಿಯಾನಿ ಹೋಟ್ಲ್ ಕಡೆಯವರಾ ಹಾಂ ಮ್ಯಾಮ್ ನನ್ನ ಹೆಸರು ಪಾರ್ವತಿ ಅಂತ ಮೊನ್ನೆ ಸ್ವಿಗ್ಗಿಯಲ್ಲಿ ನಿಮ್ಮ ಬಿರಿಯಾನಿ ತರಿಸಿದ್ವಿ ನಮ್ಗೆ ತುಂಬ ಇಷ್ಟ ಆಯಿತು ನಮ್ಮ ಕುಟುಂಬದವ್ರ್ಗೆಲ್ಲರ್ಗು ತುಂಬಾ ಚೆನ್ನಾಗಿ ಹಿಡಿಸ್ತು ನಿಮ್ಮ ಬಿರಿಯಾನಿ ಆದ್ದರಿಂದ ನಾವು ಮತ್ತೆ ನಿಮ್ಮ ಹೋಟೆಲಿನಿಂದನೇ ಬಿರಿಯಾನಿ ತರ್ಸ್ಕೊಂಡು ತಿನ್ನಬೇಕು ಅನ್ನೋ ಒಂದು ಆಸೆಯಿಂದ ಮತ್ತೆ ಕರೆ ಮಾಡಿದೆ ನಿಮ್ಮ ಹೋಟೆಲಿನ ವಿಳಾಸವನ್ನು ತಿಳಿಸಿದ್ರೆ ನಾವು ಅಲ್ಲಿಗೆ ಬರ್ತೀವಿ ತಿಳಿಸೋಕಾಗತ್ತಾ ಅಂದರೆ ನಿಮ್ಮ ಹೋಟೆಲ್ ತುಂಬಾ ದೂರ ಇದೆ ಆದ್ದರಿಂದ ನಾವು ಬರೋಕ್ಕಾಗಲ್ಲ ನಿಮ್ಮ ಹೋಟೆಲಿನಲ್ಲಿ ಅಂದರೆ ಮನೆಗೆ ಕಳಿಸುವಂಥ ವ್ಯವಸ್ಥೆ ಇದೆಯಾ ಹಾಗಿದ್ದರೆ ನೀವು ನಾಳೆ ಬೆಳಗ್ಗೆ ನನಗೆ ಒಂಬತ್ತು ಗಂಟೆ ಅಷ್ಟೊತ್ತಲ್ಲಿ ನೀವು ನನ್ಗೆ ವಿಳಾಸ ನಾನು ವಿಳಾಸ ಕೊಡ್ತೀನಿ ಆ ವಿಳಾಸಕ್ಕೆ ತಲುಪ್ಸೋಕಾಗತ್ತಾ ನಿಮಗೆ ಹೌದು ನಮಗೆಲ್ಲ ತುಂಬಾ ಇಷ್ಟ ಆಯಿತು ಅಂದರೆ ನೀವು ತುಂಬ ಚೆನ್ನಾಗಿ ಮಾಡಿದ್ದಿರಿ ಎಲ್ಲರು ಕುಟುಂಬ ಸಮೇತ ತುಂಬ ಚೆನ್ನಾಗಿ ಅವತ್ತು ಚೆನ್ನಾಗಿ ತಿಂದರು ಆದ್ದರಿಂದ ಮತ್ತೆ ಅದೇ ಥರ ಸೇರ್ತಿದ್ದೀವಿ ಕುಟುಂಬ ಸಮೇತ ಸೇರುತ್ತಿದ್ದೀವಿ ಆದ್ದರಿಂದ ಮತ್ತೆ ಬಿರಿಯಾನಿ ತಿನ್ನಬೇಕು ಅನ್ನೋ ಒಂದು ಆಸೆಯಿಂದ ನಿಮಗ್ ಕರೆ ಮಾಡಿದೆ ಕಳಿಸೋಕಾಗುತ್ತಾ ಹಾಂ ಸರಿ ನಾನು ನಮ್ಮ ವಿಳಾಸ ಹೇಳ್ತೀನಿ ಅಂದರೆ ನನ್ನದು ಜಡಲತಿಮ್ನಳ್ಳಿ ಚಿಕ್ಕಬಳ್ಳಾಪುರ ಅಲ್ಲಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಲ್ಲಿ ನೀವು ಕಳಿಸ್ಕೊಡಿ ಮತ್ತೆ ನಿಮ್ಮ ಹಣ ನಾನು ನೀವು ತಲುಪ್ಸಿದ ಮೇಲೆ ಯಾರ ಕೈಯಲ್ಲಿ ನೀವು ತಲುಪಿಸಿರ್ತೀರೋ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ನಾನು ಅಂದರೆ ಒಂದು ಬಿರಿಯಾನಿಗೆ ಎಷ್ಟು ಹಣ ಆಗ್ಬೋದು ಅಂತ ಎಷ್ಟು ಬೆಲೆ ಅದರದ್ದು ಅಂತ ನನಗೆ ಗೊತ್ತಾಗಬೇಕಿತ್ತು ಒಂದು ಬಿರಿಯಾನಿಗೆ ಐವತ್ತು ರೂಪಾಯಿ ಅಂದರೆ ನೀವು ಒಂಬತ್ತು ಬಿರಿಯಾನಿ ನನಗೆ ಕಳಿಸ್ಕೊಡ್ಬೇಕಾಗತ್ತೆ ಸರಿ ಆಯಿತು ಹಾಗಿದ್ದರೆ ನಾಳೆ ನೀವು ಬೆಳಗ್ಗೆ ಕಳಿಸ್ಕೊಡ್ತೀರ ಅನ್ನೋ ಒಂದು ನಂದು ಆ ನಂಬಿಕೆ ಇದೆ ನನ್ಗೆ ನನ್ನ ವಿಳಾಸವನ್ನು ನಿಮಗೆ ವಾಟ್ಸಪ್ಪಲ್ಲಿ ನಾನು ತಲುಪಿಸ್ತೀನಿ ನೀವು ಆದಷ್ಟು ಬೇಗ ನನಗೆ ತಲುಪ್ಸಿದ್ರೆ ಚೆನ್ನಾಗಿರುತ್ತೆ ಅಂದರೆ ನೀವು ಎ ಒಂಬತ್ತು ಗಂಟೆ ಅಂತ ಹೇಳಿದ್ರೆ ಒಂದು ಎಂಟೂವರೆ ಅಷ್ಟೊತ್ತಲ್ಲಿ ನಮ್ಗೆ ತಲುಪಿಸಿದ್ರೆ ಸೊ ನಾವೆಲ್ಲರು ಬಂದಾಗ ತಿನ್ಬೋದು ಅನ್ನೋ ಒಂದು ಆಸೆ ಅಷ್ಟೇ ಹಾಗಿದ್ದರೆ ಸರಿ ಅಂದ್ರೆ ನಾನು ನಿಮ್ಮ ಬಿರಿಯಾನಿಯನ್ನ ತುಂಬ ಮೆಚ್ಚಿದ್ದೀನಿ ಹಾಗೆ ಹೀಗೆ ನಿಮ್ಮ ಹೋಟೆಲ್ ತುಂಬ ಬೆಳೀತಿರಲಿ ಅಂದರೆ ಚೆನ್ನಾಗಿ ಮಾಡ್ತೀರ ಹೀಗೆ ಮಾಡ್ತಿರಿ ಧನ್ಯವಾದಗಳು ನೀವು ನಾಳೆ ಬೆಳಗ್ಗೆ ಆದಷ್ಟು ಬೇಗ ನನಗೆ ತಲುಪಿಸಿ ನಾನು ನಿಮಗೆ ವಿಳಾಸವನ್ನು ಹೇಳ್ತೀನಿ ಅಂದರೆ ನಿಮಗೆ ಪೂರ್ಣ ವಿಳಾಸವನ್ನು ನಾನು ನಿಮಗೆ ವಾಟ್ಸಾಪಲ್ಲಿ ಕಳಿಸ್ತೀನಿ ಅಂದರೆ ಜಡಲತಿಮ್ನಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ನಮ್ಮ ಮನೆ ಇರೋದು ನೀವು ಕಳ್ಸ್ಕೊಡ್ತೀರ ಅಂತ ಹೇಳಿದ್ದಕ್ಕೆ ಧನ್ಯವಾದಗಳು ಹಾಗಾದರೆ ನಾನೀಗ ಇಡ್ಬೋದಾ ನನ್ನ ಫೋನ್ ಧನ್ಯವಾದಗಳು